ಹಲೋ ಹೇಗಿದ್ದೀರಾ ನಾನು ಚೆನ್ನಾಗಿದಿನಿ ನೀವು ಹಾಂ ಚೆನ್ನಾಗಿದ್ದಾರೆ ನಿಮ್ಮ ಮನೆಯಲ್ಲಿ ಎ ನಮ್ಮ ಮಗ ಮಾಮೂಲಿ ಗೊತ್ತಲ್ಲ ಸ್ಪೋರ್ಟ್ಸ್ ಚಾನಲು ಫುಟ್ಬಾಲ್ ಹಾಕ್ಕೊಂಡ್ರೆ ಮುಗಿಯಿತು ನ್ಯೂಸೂ ನೋಡೋಂಗಿಲ್ಲ ಒಂದು ಧಾರಾವಾಹಿ ನೋಡೋದಕ್ಕೆ ಬಿಡಲ್ಲ ಏನೂ ಬಿಡಲ್ಲ ಬರೀ ಅದೊಂದು ಫುಟ್ಬಾಲ್ ಹಾಕೊಂಬಿಡ್ತಾನೆ ಆ ಫುಟ್ಬಾಲಲ್ಲಿ ಅದೇನು ಸಿಗುತ್ತೋ ಏನೋ ಗೊತ್ತಿಲ್ಲ ಅಯ್ಯೋ ನಿಮ್ಮ ಮನೆಯಲ್ಲಿ

ಹ್ಞೂ

ಹಾಂ ಅದು ಫುಟ್ಬಾಲಲ್ಲಿ ಏನಾದರೂ ಸಿಗುತ್ತೆ ಅಂದರೆ ನೋಡಲಿ ಅದೊಂಥರ ಆ ಫುಟ್ಬಾಲ್ ಆಡೋದ್ರಿಂದ ಆ ಕಾಲು ಕೈ ಎಲ್ಲ ತರ್ಚ್ಕೊಂಡ್ ಬರ್ತಾನೆ ಗ್ರೌಂಡಿಗೆ ಹೋಗಿರ್ತಾನೆ ಒಂದೊಂದು ಸಲ ಕಾಲೆಲ್ಲ ಸ್ವಲ್ಪ ಫುಲ್ ಸ್ವೆಲ್ಲಿಂಗ್ ಆಗಿಬಿಟ್ಟಿತ್ತು ಕೀಪರಾಗಿ ಕೆಲಸ ಮಾಡ್ತೀಯಾಂದರೆ ಅಲ್ಲಿ ಬಾಲೆಲ್ಲ ಹಿಡಿಯದಿಕೆಲ್ಲ ಹೋಗ್ತಾ ಇದ್ದನಲ್ಲ ಅಲ್ಲಿ ಕೈಯಲ್ಲಿ ಹಿಡಿಬೇಕಾರೆ ಕೈಯೇ ಸಲ್ಪ ಏಟಾಗಿತ್ತು ಕಾಲಲ್ಲಿ ಮಾಮೂಲಿ ಫುಟ್ಬಾಲ್ ಮಾಡಬೇಕಾದ್ರೆ ಸ್ವೆಲ್ಲಿಂಗ್ ಹ್ಞೂ ಸ್ವೆಲ್ಲಿಂಗ್ ಮಾಡ್ಕೊಂಡ್ ಬಂದು ಇದಾನೆ ಅಷ್ಟೇ ಮನೇಲಿ ನಾನೇ ಕಾಲು ತಿಕ್ಕಿ ತಿಕ್ಕಿ ಬೇಜಾರಾಗೋಗಿಬಿಟ್ಟಿದೆ ನಿಮ್ಮ ಮಗ ಅವ್ನು ಆ ಥರ ಏನೂ ಮಾಡಲ್ಲವಾ ಓ

ಹ್ಞೂ ಕೆಲಸ ಅಪ್ಪಂದಿರೇನು ದುಡ್ಡು ಕೊಡ್ತಾರೆ ಹೋಗ್ತಾ ಇರ್ತಾರೆ ನಾವೇ ತಾಯಂದಿರು ತಲೆ ಹ್ಞೂ ಹ್ಞೂ ಹ್ಞೂ ಹ್ಞೂ ನಾವೇ ಇವಾಗ ತಲೆ ಕೆಡಿಸ್ಕೊಬೇಕು ಹ್ಞೂ ಎಲ್ಲ ಆರಾಮಾಗಿದ್ದಾರೆ ಮಕ್ಳದ್ದು ಅದೊಂದೇ ಪ್ರಾಬ್ಲಮ್ಮು ಆ ಇನ್ನೇನು ಮಾಡೋದು ಹ್ಞೂ ಹಾಕದ್ ಮೇಲೆ ನೋಡಲೇಬೇಕಲ್ಲ ಅದಕ್ಕೆ ಅವ್ರು ಏನು ಹಾಕ್ತಾರೋ ಇವಾಗ ಅದಕ್ಕೇ ಬೇರೆ ಟಿವಿ ತಂದುಬಿಡ್ಬೇಕು ಅನಿಸ್ಬಿಟ್ಟಿದೆ ನಾವೂ ಚಾನಲೆಲ್ಲ ನೋಡಬೇಕಲ್ಲ ಹ್ಞೂ ಇಲ್ಲ ಅವ್ನಿಗೆ ರೂಮ್ಗೆ ಫಿಕ್ಸ್ ಮಾಡ್ಬಿಟ್ಟು ನಾವು ಹಾಲಲ್ಲಿ ನೋಡೋದು ಹ್ಞೂ ಬೆಸ್ಟ್ ಅಲ್ಲವಾ ಇನ್ನೇನಿಲ್ಲ ಎಲ್ಲ ನೀವೇ ಹೇಳ್ಬೇಕು

ಹ್ಞೂ ಹ್ಞೂ ಹಾಂ ಓಕೆ ಬಾಯ್